ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಬೌದು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತು ಈಗ ಮೆಸಿನ್ಗಳನ್ನು ಮಷಿನುಗಳಿಂದ ಬೇಗ ಇದು ಉತ್ಪಾದನೆ ಮಾಡ್ತಾಯಿದ್ದಾರೆ ಮತ್ತು ಈ ಕೀಟನಾಶಕ್ಗಳು ಎಣ್ಣೆ ಬಳಸಿ ಹೊಡಿಬೇಕಾರೆ ಈಗ ಬೆಳೆಗಳ ಕೀಟನಾಶಕ್ಗಳು ಎಣ್ಣೆ ಎಣ್ಣೆ ಹೊಡಿಬೇಕಾದ್ರೆ ಈಗ ಅದು ಮೆಸಿಲ್ಲಿಂದಲೇ ಹೊಡೀತಾರೆ ಹಾಗೂ ಮತ್ತು ಡ್ರೋನ್ ಮುಖಾಂತ್ರನೂ ಅವನ್ನು ಬಳಸಲು ಬಳಸ್ಕೊಳ್ತಾರೆ ಮತ್ತು ಕೃಷಿಯಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಹಿಂದಿನ ಹಿಂದಿನ ಕಾಲದ ಕೃಷಿ ಪದ್ಧತ್ಗೆ ಮತ್ತು ಈಗಿನ ಕಾಲದ ಕೃಷಿ ಪದ್ಧತ್ಗೆ ಸಾಕಷ್ಟು ಬದಲಾವಣೆ ಆಗಿದೆ ಆದ್ರೆ ಹಿಂದೆ ಸಾವಯವ ಮತ್ತು ಗೊಬ್ರನ್ನು ಬಳ್ಸಿ ಅಂದ್ರೆ ಸಗ್ಣೀ ದನಗಳು ದನ ಕರುಗಳಿಂದ ಸಗನಿ ಗೊಬ್ಬರವನ್ನು ಜಾಸ್ತಿ ಬಳಸ್ತಿದ್ದರು ಸಾಕಷ್ಟು ದನಗಳನ್ನು ಸಾಕುತ್ತಿದ್ದರು ಸಾಕಷ್ಟು ದನ ದನ ದನಗಳನ್ನು ಸಾಕ್ತಿದ್ದರು ಅದರಿಂದ ಗೊಬ್ರವನ್ನು ಉತ್ ಉತ್ಪತ್ತಿ ಆಗ್ತಿತ್ತು ಅದ್ರಲ್ ಅದರಿಂದ ಗ ಹೊಲಗಳಿಗೆ ಹಾಕಿದರೆ ಭೂಮಿಗಳು ಹಾಕಿದ್ರೆ ಸಾಕಷ್ಟು ಇಳುವರಿ ಬರ್ತಿತ್ತು ಇಳುವರಿ ಬರ್ತಿತ್ತು ಈಗ ಈಗ ಬ ಆಧುನಿಕ ಯುಗದಲ್ಲಿ ದನಗಳನ್ನು ಸಾಕುವುದು ಭಾಳ ಕಡಿಮೆ ಆಗಿದೆ ಎಲ್ಲ ಮೆಸಿನ್ ಈ ದನಗಳ ಸಾಕುವುದು ಭಾಳ ಕಡಿಮೆ ಆಗಿದೆ ಎಲ್ಲ ಮೆಸಿನುಗಳಿಂದ ನಡಿತಾ ಇದೆ ಇದರಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬಳಸಿ ಮಣ್ಣಿನಲ್ಲಿರುವಂಥ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ

ಮಣ್ಣಿನಿರುವಂಥ ಫಲವತ್ತತೆ ಮತ್ತು ಅದರಂಥ ಶಕ್ತಿಯನ್ನು ಕಳ್ಕೋತಾ ಇದೆ ರಸ ರಾಸಾಯನಿಕ ಗೊಬ್ಬರ ಹಾಕೋದ್ ರಾಸಾಯನ ಗೊಬ್ಬರ ಮತ್ತು ಕೀಟನಾಶಕ್ಗಳ ಎಣ್ಣೆ ಹೊಡಿಯುವುದ್ರಿಂದ ಭೂಮಿಯಲ್ಲಿರುವಂಥ ಸತ್ವವನ್ನು ಬರಬರ್ತಾ ಬರಬರ್ತಾ ಭಾಳ ಕಡಿಮೆ ಆಗ್ತಾಯಿದೆ ಭಾಳ ಕಡಿಮೆ ಆಗ್ತಾಯಿದೆ ಆದರೆ ಹಿಂದಿನ ಕಾಲದಲ್ಲಿ ಜನರು ಭಾಳ ಭೂಮಿಯಲ್ಲಿ ದುಡೀತಿದ್ರು ಈಗಿನ ಕಾಲದಲ್ಲಿ ಅದನ್ನು ಭಾಳ ಜನ ಭೂಮಿಯಲ್ಲಿ ದುಡಿಯೋದು ನಿಲ್ಲಿಸ್ಬಿಟ್ಟಿದ್ದಾರೆ ಏಕಂದ್ರೆ ಈಗ ಯಾರೂ ಭೂಮಿಯಲ್ಲಿ ದುಡಿಯಲಿಕ್ಕೆ ಮನಸ್ಸು ಮಾಡ್ತಾಯಿಲ್ಲ ಎಲ್ಲರೂ ಹಳ್ಳಿಯಿಂದಲೇ ಪಟ್ಟಣಕ್ಕೆ ಪಟ್ಟಣಕ್ಕೆ ವಲಸೆ ಹೋಗುತ್ತಿದ್ದಾರೆ ಹೀಗಾಗಿ ಯಾರೂ ಭೂಮಿಯಲ್ಲಿ ದುಡಿತಾ ಇಲ್ಲ ಹೀಗಾಗಿ ಅದರಿಂದ ಇನ್ನು ಮಸಿನ್ನುಗಳು ಬಂದುಬಿಟ್ಟಿದ್ದಾವೆ ಆಧುನಿಕ ಯುಗ ಮೆಸಿಲಿಂದ ಕೃಷಿ ಕೃಷಿ ಇದರಲ್ಲಿ ಬೆಳೆಗಳಿಂದ ಉತ್ಪಾದೆ ಮಟ ಕಟಾವು ಮೆಸೀನ್ನು ಮತ್ತು ಎಣ್ಣೆ ಹೊಡಿಯುವುದ್ರಿಂದ ಎಣ್ಣೆ ಹೊಡೀತಾರೆ ಹಿಂಗೆ ಇದು ಮಾಡ್ತಿದ್ದಾರೆ ಯಾರೂ ಹೊಲದಲ್ಲಿ ಕಾಲ್ದಲ್ಲಿ ಈಗ ಹಿಂಗ್ ಈಗ ಹೊಲ್ದಲ್ಲಿ ದುಡಿ ದುಡಿಯುವುದಿಲ್ಲ ಎಲ್ಲರೂ ಪಟ್ಟಣಗಳಿಗ್ ವಲಸೆ ಹೋಗ್ತಿದ್ದಾರೆ ಇನ್ನು ಬರುಬರ್ತ ಬರುಬರ್ತ ಒಮ್ಮೆ ಮಳೆ ಆಗುವುದಿಲ್ಲ ಒಮ್ಮೆ ಅತಿವೃಷ್ಠಿ ಆಗ್ತೈತಿ ಒಮ್ಮೆ ಅನಾವೃಷ್ಠಿ ಆಗ್ತೈತಿ ಈ ವರ್ಷ ಅಂಕರ ಭಾಳ ಭಾಳ ಬರಗಾಲ ಆಗಿದೆ ಭಾಳ ಬರಗಾಲ ಆಗಿದೆ ಈ ಸಾರಿ ಇಲ್ಲಿ ಹಿಂಗೇ ಮುಂಗಾರಿನೇ ಆಗಲಿಲ್ಲ ಹಿಂಗಾರಿನೂ ಆಗಲಿಲ್ಲ ಹೀಗಾಗಿ ರೈತ ರೈತ ಈ ವರ್ಷ ಭಾಳ ಸಂಕಷ್ಟದಲ್ಲಿ ಸಿಳುಕಿದಾನೆ ಭಾಳ ಸಂಕಷ್ಟ್ದಲ್ಲಿ ಸಿಲುಕಿದಾನೆ ದನ ಕರುಗಳು ಅವ್ಕೆ ಸರಿಯಾಗಿ ಮೇವುಗಳನ್ನು ಕೊರತೆ ಬಹಳ ಕಾಡ್ತಾಯಿದೆ ಏಕಂದ್ರೆ ಈ ಸಾರಿ ಮಳೆ ಆಕ್ ಆಗಿಲ್ಲ ಎಲ್ಲ ಭಾಳ ಕಡೆ ಆಗಿಲ್ಲ

ಆಗಿಲ್ಲ ಫರ್ಸ್ ಟೂ ತೌಸಂಡ್